ನನಗೆ ಕೋಡಿಂಗ್ ಎಂದರೆ ತುಂಬ ಇಷ್ಟ ಕೋಡಿಂಗ್ ಮಾಡಲು ನಾನು ತುಂಬ ಇಚ್ಛಿಸುತ್ತೇನೆ ಅದರಲ್ಲೂ ಪೈಥಾನ್ ಜಾವಾ ಸಿ ಎಮ್ ಎ ಸಿ ಎಮ್ ಎ ಅಂದರೆ ಕಂಪ್ಯೂಟರ್ ಎನಿಮೇಷನ್ ಸಿ ಎಸ್ ಎಸ್ ಅದನ್ನೆಲ್ಲ ಬಳಸಿಕೊಂಡು ಜಾವ ಸ್ಕ್ರಿಪ್ಟ್ನೆಲ್ಲ ಬಳಸಿಕೊಂಡು ನನಗೆ ಕೋಡಿಂಗ್ ಮಾಡಲು ತುಂಬ ಇಷ್ಟವಾಗುತ್ತದೆ ಅದರಲ್ಲೂ ಪೈಥಾನ್ ಪ್ರಾಜೆಕ್ಟ್ ಮಾಡಲು ನಾನು ತುಂಬ ಇಚ್ಛಿಸುತ್ತೇನೆ ಪೈಥಾನ್ ಅನ್ನುವುದು ತುಂಬ ಒಂದು ದೊಡ್ಡ ಕೋಡಿಂಗ್ ಲ್ಯಾಂಗ್ವೇಜ್ ಆಗಿದ್ದು ಅದರಲ್ಲಿ ನಾವು ಎಲ್ಲ ರೀತಿಯ ಭಾಷೆ ಮೀನ್ಸ್ ಲ್ಯಾಂಗ್ವೇಜ್ ಮೀನ್ಸ್ ಕೋಡಿಂಗ್ ಲ್ಯಾಂಗ್ವೇಜನ್ನು ಅದರಲ್ಲಿ ನಾವು ಬಿಲ್ಟ್ ಮಾಡಿ ಅದನ್ನು ನಾವು ಉಪಯೋಗಿಸಿಕೊಳ್ಳಬಹುದು ಪೈಥಾನ್ ಎಂದರೆ ಒಂದು ಆಲ್ರೆಡಿ ಬಿಲ್ಟ್ಇನ್ ಆಗಿರೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹಾಗಾಗಿ ನನಗೆ ಕೋಡಿಂಗ್ ಅಂದರೆ ತುಂಬ ಇಷ್ಟ ಕೋಡಿಂಗ್ ಮಾಡಲು ನಾನು ತುಂಬ ಇಚ್ಛಿಸುತ್ತೇನೆ ನಾನು ಒಬ್ಬ ಸೈಬರ್ ಸೆಕ್ಯೂರಿಟಿ ಆಗಲು ಅಥವಾ ಗೂಗಲಲ್ಲಿ ಕೆಲಸ ಮಾಡಲು ತುಂಬ ಇಚ್ಛಿಸುತ್ತೇನೆ